ಹಲೋ

ಹಾಂ ಹಣ್ಣು ಎಲ್ಲ ಎಷ್ಟಕ್ಕೆ ಅವೆರಿ ನಿಮ್ಮ ಹತ್ತಿರ ನಮಗೆ ಈಗ ಎಲ್ಲ ಹಬ್ಬ ಅದಲ್ರೀ ಪೂಜೆ ಅದು ಇದು ಮಾಡ್ಲಿಕ್ಕ ಬೇಕು ಸೇಬು ಸೇಬು ಸೇಬು ಹಾಂ ಹಾಂ ನಂಜನ್ಗೂಡು ಬಾಳೆ ಇದು ನಂಜನ್ಗೂಡು ಬಾಳೆಹಣ್ಣ ಬೇಕು ಮಾವಿನ್ಕಾಯಿ ಭಿ ಬೇಕು ಎಷ್ಟಕ್ಕೆ ಮಾರಲತ್ತಿರಿ

ಫೈವ್ ಹಂಡ್ರೆಡ್ರೀ ಬೇರೆ ಕಡೆಯೆಲ್ಲ ಕಮ್ಮಿ ಅವೆ ನೀವು ಫೈವ್ ಹಂಡ್ರೆಡ್ ಅನ್ನ ನಂಜ ನಂಜ ನಂಜನಗೂಡೆ ಬಾಳೆಹಣ್ಣೆ ರೀ ಕಮ್ಮಿನೆ ಕೊಡ್ಲತ್ತರ ದೊನ್ಸೆ ರೂಪಾಯಿ ಕುಡ್ಲತ್ತರ ನೀವು ಪಾಂಚ್ಸೆ ಹೇಳತ್ತಿರಿ ಹ್ಞೂ ಹ್ಞೂ ಹೌದೇ ಅಲ್ಲಕ್ಕ ಛಲೋ ಇದ್ರೆ ಜಾಸ್ತಿ ತಗೋತಿದ್ದೆವು ಮತ್ತು ನಮ್ಮ ಹತ್ತಿರನೂ ಒಂದಿಬ್ಬರು ಮೂವರು ತಗೊತೆ ಅಂತ ಹೇಳಾರ ಅದಕ್ಕೆ ನೀವು ಕಮ್ಮಿನಾಗೆ ಕೊಟ್ರೆ ನಾವು ಅದು ಆರ್ಡ್ರು ಮಾಡ್ತಿದ್ದೆ ಅಂತ ಹಾಂ ಹಾಂ ಅದೆ ಹೊರಗೆಲ್ಲ ಕಮ್ಮಿ ಅವೆ ನೀವು ಜಾಸ್ತಿ ಹೇಳತ್ತೀರಿ ಸ್ವಲ್ಪ ಕಮ್ಮಿ ಮಾಡಿರಿ ನಮಗೆ ಕುಡ್ಲಾಕ್ಕ ರೆಡಿ ಅರ ಬೇರೆ ಕಡೆ ನೀವು ಛಲೋ ಮಾರತೀರಿ ಅಂಬ ಕಡೆ ನಿಮ್ಮ ಕಡೆ ಕೇಳತ್ತಿದ್ದೆವು ಹ್ಞೂ ಹ್ಞೂ ಆಯ್ತು ತೊಗೋರಿ ನಮಗೆ ಎರಡು ಕಿಲೋ ಬೇಕರಿ ಎರಡು ಕಿಲೋ ಮಾವಿನ್ಕಾಯಿ ಬೇಕು ಎರಡು ನಂಜನ್ಗೂಡು ಬಾಳೆಹಣ್ಣು ಬೇಕು ಅದು ಸಸ್ತದಾಗೆ ಕೊಡ್ತಿರೇನೋ ಒಂದು ಒಂದು ಸ್ವಲ್ಪ ಕಮ್ಮಿ ಮಾಡ್ತೀರೇನೋ ಅಂತ ನಾ ಎಷ್ಟೊತ್ತಿಗೆ ಹೌದು ರೀ ಅವ ಫ್ರೆಶ್ಶೆ ಸಿಗ್ತಾವ ಹೌದಾ ಬರ್ತೀವ್ ಮತ್ತು ಬಂದ ಮೇಲೆ ಪ್ಯಾಕ್ ಮಾಡದು ನೋಡಿ ಪ್ಯಾಕ್ ಮಾಡದು ಎರಡ್ ಕಿಲೋ ಮಾವಿನ್ಕಾಯಿ ನಂಜನ್ಗೂಡು ಬಾಳೆಹಣ್ಣು ಎರಡು ಬಂದ ಮೇಲೆ ಪ್ಯಾಕ್ ಮಾಡದ್ ಹಾಂ ಆಯಿತ್ರಿ